ಪುಸ್ತಕ ಜ್ಞಾನ ಮಸ್ತಕಕ್ಕೆ ಆ ಒಂದು ಶಿಕ್ಷಣ ಕೊಡ್ತದೆ ಅದಕ್ಕೆ ಪುಸ್ತಕಗಳ್ನ ಓದಬೇಕು ಇಲ್ಲಿ ನನ್ನ ನೆಚ್ಚಿನ ಪುಸ್ತಕಗಳು ಅಂತ ಅಂದಾಗ ಆರಂಭದೊಳ್ಗೆ ನಾನು ಬಹಳ ಇಷ್ಟಪಟ್ಟಿದ್ದು ಪತ್ತೆದಾರಿ ಪುಸ್ತಕಗಳನ್ನ ಧಾರವಾಡದ ಸುದರ್ಶನ್ ದೇಸಾಯಿ ಅವರ ಅನೇಕ ಪುಸ್ತಕ್ಗಳನ್ನು ನಾನು ಓದ್ತಾ ಇದ್ದೆ ಅದರಲ್ಲಿ ಹಳದಿ ಚೇಳು ಆಗಿರ್ಬೋದು ಹಳದಿ ಮೀನು ಆಗಿರಬಹುದು ಅಥವಾ ತುಳ್ಸಿ ದಳ ಆಗಿರಬಹುದು ಅನೇಕ ಅವರೆಲ್ಲ ಪತ್ತೆದಾರಿ ಕಾದಂಬರಿಗಳ್ನ ಓದಿದ್ದೇನೆ ಅದ್ರ ಜೊತೆಗೆ ಯಂಡಮೂರಿ ವೀರೇಂದ್ರನಾಥ್ ಅವರ ಅನೇಕ ಕಾದಂಬರಿಗಳನ್ನ ಓದಿದ್ದೇನೆ ಎಲ್ಲ ಪುಸ್ತಕಗಳಲ್ಲಿ ಕಂಡುಬರತಕ್ಕಂತ ವಿಚಾರ ಏನು ಅಂತಂದರೆ ಕುತೂಹಲ ಮೂಡಿಸ್ತದ ಪುಸ್ತಕಗಳ್ನ ಓದೋದ್ರಿಂದ ಜ್ಞಾನದ ಅಭಿವೃದ್ದಿಯಾಗ್ತದೆ ಜ್ಞಾನದ ಅಭಿವೃದ್ದಿ ಆಗೋದರಿಂದ ನಮ್ಮಲ್ಲಿ ಆ ವಿಶಾಲವಾಗಿರತಕ್ಕಂಥ ಮನೋಭಾವ ಆ ಒಂದು ಕೂಡಿಕೊಳ್ಳತಕ್ಕಂಥ ಮನೋಭಾವ ಸಂಬಂಧಗಳಲ್ಲಿ ಕಲ್ಪನೆ ಆ ಒಂದು ಇನ್ನೊಬ್ಬರೊಂದಿಗೆ ಬೆರೆಯತಕ್ಕಂಥದ್ದು ಆಮೇಲೆ ಸಂಕುಚಿತ ಮನೋಭಾವ ಇರೋದಿಲ್ಲ ವಿಶಾಲವಾಗಿರತಕ್ಕಂಥ ಮನೋಭಾವ ಇರ್ತದೆ ಅದಕ್ಕೋಸ್ಕರ ಪುಸ್ತಕಗಳ್ನ ಓದಬೇಕು ಅನ್ನುವಂಥದ್ದು ಇಲ್ಲಿ ನನ್ನ ನೆಚ್ಚಿನ ಪುಸ್ತಕಗಳು ಅಂತಂದಾಗ ನಾನು ಮೆಚ್ಚಿದ ಯಾರದು ಸಾಮಾನ್ಯವಾಗಿ ಜಿ ಎಸ್ ಶಿವರುದ್ರಪ್ಪನವರ ಅನೇಕ ಪುಸ್ತಕಗಳನ್ನ ಓದಿದ್ದೇನೆ ಎಸ್ ಎಲ್ ಭೈರಪ್ಪನವರ ದಾಟು ಪುಸ್ತಕ ಓದಿದ್ದೇನೆ ಅನ್ವೇಷಣೆ ಓದಿದ್ದೇನೆ ಹಾಂ ಜೊತೆಗೆ ಕುವೆಂಪುರವರ ಅನೇಕ ಕವನ ಸಂಕಲನಗಳ್ನ ಓದಿದ್ದೇನೆ ದ ರಾ ಬೇಂದ್ರೆಯವರ ನಾಕುತಂತಿ ಪುಸ್ತಕವನ್ನು ಓದಿದ್ದೇನೆ ಈ ಎಲ್ಲ ಪುಸ್ತಕಗಳು ನನಗೆ ಅದ ಅವುಗಳಲ್ಲಿ ಅತ್ಯಂತ ಇಷ್ಟವಾಗಿರತಕ್ಕಂತಹ ಪುಸ್ತಕ್ಗಳು ಯಾವುವು ಅಂತಂದರೆ ಆ ಮೊದಮೊದಲಲ್ಲಿ ನನಗೆ ಪತ್ತೆದಾರಿ ಪುಸ್ತಕಗಳೇ ಬಹಳ ಇಷ್ಟ ಆಗ್ತಿದ್ದವು ಅವುಗಳ್ನ ಓದ್ತಾ ಓದ್ತಾ ಓದ್ತಾ ನನ್ನನ್ನು ನಾನು ಮರೀತಿದ್ದೆ ತದ ನಂತರದಲ್ಲಿ ನಾನು ಶಿಕ್ಷಕನಾಗಿರೋದರಿಂದ ಮಕ್ಕಳ ಸಾಹಿತ್ಯದತ್ತ ಆಸಕ್ತಿ ಮೂಡಿತು ಈ ಆಸಕ್ತಿ ಮೂಡಿದ್ದರಿಂದ ನಾನು ಮಕ್ಕಳ ಸಾಹಿತ್ಯದಲ್ಲಿ ಅಪಾರವಾಗಿರತಕ್ಕಂತಹ ಆ ಒಂದು ಜ್ಞಾನವನ್ನು ಪಡೀಲಿಕ್ಕೆ ಡಾಕ್ಟ್ರ್ ಬಸು ಬೇವಿನಗಿಡದವರ ಓಡಿ ಹೋದ ಹುಡುಗ ಆಗಿರ್ಬೋದು ಒಳ್ಳೆಯ ದೆವ್ವ ಆಗಿರ್ಬಹುದು ಜೊತೆಗೆ ಅದು ದಿನಕರನಿಗೊಂದು ದನಕರು ಅನ್ತಕ್ಕಂಥ ಪುಸ್ತಕ ಆಮೇಲೆ ನಾಳೆಯ ಸೂರ್ಯ ಆಮೇಲೆ ಅವರು ಉಗುಳು ಬುಟ್ಟಿ ಹೀಗೆ ಹಲವಾರು ಅವರ ಪುಸ್ತಕಗಳನ್ನ ಬಿಟ್ಟೂ ಬಿಡದೆ ಓದಿದ್ದೇನೆ ಮಕ್ಕಳ ಸಾಹಿತ್ಯದಲ್ಲಿ ಆ ಒಂದು ನನಗೆ ನಾನೇ ಆಗಿ ನಾನೇ ಕೆಲವೊಂದು ಅಂದರೆ ಮಕ್ಕಳ ಸಾಹಿತ್ಯದ ಬಗ್ಗೆ ಒಲವು ಇರೋದರಿಂದ ಅವುಗಳನ್ನ ಹೆಚ್ಚು ಓದಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ ಅದರ ಜೊತೆಗೆ ಡಾಕ್ಟ್ರ್ ಆನಂದ ಪಾಟೀಲ್ ಅವರ ಆಹಾ ಮಕ್ಕಳ ಸಾಹಿತ್ಯದಲ್ಲಿ ಅಪಾರವಾಗಿರತಕ್ಕಂತ ಕೆಲಸ ಮಾಡಿರ್ತಕ್ಕಂಥವರು ಆ ಪುಸ್ತಕ್ಗಳನ್ನೂ ಸಹ ಅವರ ಪುಸ್ತಕ್ಗಳನ್ನೂ ಸಹ ಓದಿದ್ದೇನೆ ಅದ್ರ ಜೊತೆಗೆ ನನ್ನ ಆತ್ಮೀಯ ಗೆಳೆಯ ಆಗಿರತಕ್ಕಂಥ ವೈ ಜಿ ಭಗವತಿ ಅವರ ಶಿಕ್ಷಕರ ಮಕ್ಕಳು ಓದಿದ ಶಿಕ್ಷಕರ ಡೈರಿ ಆಗಿರ್ಬೋದು ಜೊತೆಗೆ ಹಾಗೆ ಇದು ಗೆಳೆಯ ಇನ್ನೊಂದು ಸುಂದ್ರಮ್ಮಜ್ಜಿ ಮೊಮ್ಮಗನಂತೆ ಆಮೇಲೆ ಇದು ಯಾವುದಪ್ಪ ಅಂತಂದರೆ ನಾ ಅವರ ಎಲ್ಲ ಪುಸ್ತಕಗಳ್ನ ಮಕ್ಕಳ ಸಾಹಿತ್ಯದ ಬಗ್ಗೆ ಎಲ್ಲ ಪುಸ್ತಕ್ಗಳನ್ನು ಓದಿದ್ದೀನಿ ಓದಿದ್ದೇನೆ ಅವುಗಳಲ್ಲಿ ಕಂಡುಬರತಕ್ಕಂತಹ ವಿಚಾರ ಎಂತಂದರೆ ಮಕ್ಕಳಲ್ಲಿ ಕ್ರಿಯಾಶೀಲತೆಯನ್ನು ಬೆಳೆಸ್ತಕ್ಕಂಥದ್ದು ಈ ಪುಸ್ತಕಗಳಲ್ಲಿ ಕಂಡುಬರ್ತದೆ ಅದೆಲ್ಲವನ್ನು ನಾವು ಮಕ್ಕಳಲ್ಲಿ ಬೆಳೆಸ್ಬೇಕಾದ್ರೆ ಸಾಹಿತ್ಯದಲ್ಲಿ ಅಭಿರುಚಿ ನಾವು ಹೊಂದಬೇಕಾಗ್ತದೆ ಈ ಅಭಿರುಚಿ ಹೆಚ್ಚಾದರೆ ಅಟೋಮೆಟಿಕಲಿ ನಾವು ಸಹ ಅದರಲ್ಲಿ ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ನಾನು ಸಹ ಆ ಮಕ್ಕಳ ಹಿತೈಷಿ ಅನ್ತಕ್ಕಂಥ ಪುಸ್ತಕವನ್ನು ಬರೆದಿದ್ದೇನೆ ಜೊತೆಗೆ ಕವನ ಸಂಕಲನ ಬರೆದಿದ್ದೇನೆ ಏನಾದವು ಆ ದಿನಗಳು ಅಂತ ಹೇಳಿ ಆಮೇಲೆ ನಾನು ಅನೇಕ ಅನೇಕ ಕತೆಗಳು ಪ್ರಜಾವಾಣಿಯಲ್ಲಿ ಪ್ರಕಟವಾಗಿವೆ ಆ ಎಲ್ಲ ಕತೆಗಳು ಸಾಮಾನ್ಯವಾಗಿ ಬಹಳ ಜನ ಮೆಚ್ಚಿಕೊಂಡು ನನಗೆ ಅಭಿಮಾನದಿಂದ ಮಾತನಾಡಿದ್ದಾರೆ ಅದ್ರ ಜೊತೆಗೆ ಸವದತ್ತಿಯ ಒಬ್ಬ ರಂಗ ಕಲಾವಿದ ಯಾರು ಜಾಕೀರ್ ನದಾಫ್ ಅಂತ್ಹೇಳಿ ನನ್ನ ದೇವಸೂರ್ ಅನ್ತಕ್ಕಂಥ ಕತೆಯನ್ನು ನಾಟಕಕ್ಕೆ ಅಳವಡಿಸಿ ಇದೇ ಇಪ್ಪತ್ತೇಳರಂದು ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಹೀಗೆ ಸಾಹಿತ್ಯದ ಒಂದು ವಿಸ್ತಾರತೆ ಹೇಳ್ತಾ ಹೋದರೆ ಅದು ಜಾಸ್ತಿಯಾಗ್ತಾನೇ ಹೋಗ್ತದೆ ನನಗೆ ಸಾಹಿತ್ಯ ಅಂದರೆ ಇತ್ತಿತ್ತಲಾಗಿ ಬಹಳ ಒಂದು ಆಸಕ್ತಿ ಮೂಡಿಸಿದೆ ಬರೀಬೇಕು ಅನ್ತಕ್ಕಂಥ ಕುತೂಹಲ ಇದೆ ಏನಾದರೂ ಮಾಡಬೇಕು ಅನ್ತಕ್ಕಂಥ ಒಂದು ವಿಚಾರರ್ದ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ನನಗೆ ಹವ್ಯಾಸಗಳು ಅಂತಂದಾಗ ಸಿನಿಮಾ ನೋಡೋ ಹುಚ್ಚಿದೆ ಸಿನಿಮಾ ಮೊದಮೊದಲಲ್ಲಿ ನಾನು ಕಲಿಯುವಂಥ ಸಂದರ್ಭದಲ್ಲಿ ಪರಿಶ್ಶಿ ಪರೀಕ್ಷೆಗಳು ಇರುವಂಥ ಸಂದರ್ಭದಲ್ಲಿ ನಾನು ಹೆಚ್ಚು ಪುಸ್ತಕಗಳ್ನ ಓದ್ತಿದ್ದೆ ಯಾಕೆ ಹಾಗೆ ಅಂತಂದರೆ ನನಗೆ ಅದಕ್ಕಿಂತ ಮುಂಚೆ ನಾನು ಮೊದಲೇ ಎಲ್ಲ ವಿಚಾರಗಳಲ್ಲಿ ಓದಿ ನಾನು ಪರ್ಪೆಕ್ಟ್ ಆದ ಬಳಿಕ ಎಗ್ಜಾಮ್ ಪರೀಕ್ಷಾ ಸಂದರ್ಭದಲ್ಲಿ ನಾನು ಓದುವುದು ಬಹಳ ಕಡಿಮೆಯಾಗಿತ್ತು ಆ ಸಂದರ್ಭದಲ್ಲಿ ನಾನು ಹೆಚ್ಚು ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ಕೊಡತಕ್ಕಂತಹ ಒಳ್ಳೊಳ್ಳೆಯ ಪಿಚರ್ಗಳನ್ನ ನೋಡ್ತಾ ಇದ್ದೆ ರಾಜ್ಕುಮಾರನ ಪಿಚ್ಚರ್ ಅವಾಗ ನಾ ನನಗೆ ರಾಜ್ಕುಮಾರ್ ಅಂದರೆ ಇಷ್ಟ ರಾಜಕುಮಾರ್ನ ಸಿನಿಮಾಗಳನ್ನು ಅಂಬರೀಶ್ ಅವರ ಸಿನಿಮಾಗಳನ್ನು ವಿಷ್ಣುವರ್ಧನ್ ಅವರ ಶಿನಿಮಾಗಳನ್ನ ನಾನು ಹಲವಾರು ಬಾರಿ ನೋಡಿದ್ದೇನೆ ಅವುಗಳು ನನಗೆ ಬಹಳಷ್ಟು ಆ ನನ್ನ ವ್ಯಕ್ತಿತ್ವ ಮತ್ತು ಅನ್ ವ್ಯಕ್ತಿತ್ವ ರೂಪಿಸುವ ಸಹಾಯಕವಾಗಿವೆ ಅನ್ನುವಂಥದ್ದು ಬಹಳ ಕುತುಹಲಕಾರಿ ಆಗಿರತಕ್ಕಂಥ ಸಂಗತಿ ಅದ್ರ ಜೊತೆಗೆ ಟಿವಿ ಶೋ ಅಂತಂದಾಗ ಟಿ ವಿಯಲ್ಲಿ ಬರತಕ್ಕಂತಹ ಸರಿಗಮಪ ಆಗಿರ್ಬೋದು ಆಮೇಲೆ ಮಕ್ಕಳ ನಾಟಕಗಳು ಆಮೇಲೆ ಇದು ಜೀ ಕನ್ನಡದಲ್ಲಿ ಬರತಕ್ಕಂಥ ಎಲ್ಲ ಪ್ರೋಗ್ರಾಮ್ಗಳನ್ನು ನೋಡ್ತೀವಿ ಅದ್ರ ಜೊತೆಗೆ ಯೂಟೂಬ್ ಚಾನಲ್ನಲ್ಲಿ ಬರತಕ್ಕಂತಹ ಅನೇಕ ಕಲಾವಿದರ ಹಾಡುಗಳನ್ನು ಆಮೇಲೆ ಅವರ ಜೀವನ ದರ್ಶನವನ್ನು ಇವನ್ನೆಲ್ಲ ನೋಡ್ತಾ ಇರ್ತೀವಿ ಇದು ನನಗೆ ಇಷ್ಟ ನನಗೆ ಇಷ್ಟ ಅದರಲ್ಲಿ ಯೂಟೂಬ್ನಲ್ಲಿ ಇತ್ತಿತ್ತಲಾಗಿ ಈ ಹಳ್ಳಿ ಮಕ್ಕಳು ಈ ನಾವು ಸಾಧನೆ ಮಾಡಲಿಕ್ಕೆ ಯಾವುದೂ ಅಸಾಧ್ಯವಲ್ಲ ಅನ್ನುವಂಥದ್ದು ಇವತ್ತಿನ ಈ ಜಗತ್ತಿನಲ್ಲಿ ಸಾಬೀತು ಪಡಿಸ್ತಕ್ಕಂಥ ಯುಗ ಇದು ಹಾಗೆ ನೋಡಿದರೆ ಪ್ರತಿಯೊಬ್ರೂ ಸಹ ಏನನ್ನಾದರೂ ಸಾಧಿಸ್ಬೋದು ನನ್ಗೆ ನೌಕರಿ ಸಿಕ್ಕಿಲ್ಲ ನನಗೆ ನಾ ಇಷ್ಟೊಂದು ಕಲಿತಿದ್ದೀನಿ ನನ್ನ ಜೀವನ ಹೇಗೆ ಅನ್ನುವಂಥ ಒಂದು ಈ ಒಂದು ಸಂದರ್ಭದಲ್ಲಿ ಯುವಕರಿಗೆ ನಾವು ನಾನು ಹೇಳತಕ್ಕಂಥ ಸಂದೇಶ ಏನು ಅಂತಂದರೆ ನೀವು ಏನಾದರೂ ಮಾಡ್ಬೋದು ಈಗ ಯೂಟೂಬ್ನಲ್ಲಿ ಒಬ್ಬ ಹೆಣ್ಣು ಮಗಳು ಏನೂ ಕಲೀಲಾರ್ದಂಥ ಹೆಣ್ಣು ಮಗ್ಳು ಇವತ್ತು ಕೋಟ್ಯಧಿಪತಿ ಆಗಿದ್ದಾಳೆ ಅನ್ನುವಂಥದ್ದು ಬಹಳ ಮೆಚ್ಚಬೇಕಾದಂಥ ಸಂಗತಿ ಯಾಕೆ ಅಂತಂದರೆ ಇಲ್ಲಿ ಕಲಿತ್ರೆ ನೌಕರಿ ಸಿಗ್ತದೆ ಅನ್ನುವಂಥದ್ದು ಸುಳ್ಳು ಜ್ಞಾನ ನಾವು ಜ್ಞಾನಕ್ಕಾಗಿ ಓದಬೇಕು ಜ್ಞಾನಕ್ಕಾಗಿ ಓದಬೇಕು ಆ ಜ್ಞಾನದಿಂದ ನಮ್ಮ ವ್ಯಕ್ತಿತ್ವನ್ನ ರೂಪಿಸಿಕೊಂಡು ಅದರಿಂದ ಏನಾದರೂ ನಮ್ಮ ಜೀವನಕ್ಕೆ ನಾವು ನಾವು ನಮ್ಮ ಕಾಲ ಮೇಲೆ ನಿಲ್ಲಲ್ಲಿಕ್ಕೆ ಏನಾದರೂ ನಾವು ಮಾಡ್ಕೊಬೇಕು ಆ ದೆಸೆಯಲ್ಲಿ ಇವತ್ತು ಯೂಟೂಬ್ ಚಾನಲ್ಗಳು ಯೂಟೂಬ್ ಚಾನಲ್ಲು ಸಾಕಷ್ಟು ಯುವಕರು ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಯುವಕರು ಕೆಲಸ ಮಾಡ್ತಾ ಇದಾರೆ ಸಾಕಷ್ಟು ಅರ್ನ್ ಮಾರ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತಹ ಟಿವಿ ಶೋಗಳನ್ನು ಯುಟೂಬ್ಗಳಲ್ಲಿ ನಾನು ನೋಡ್ತಾ ಇದ್ದೇನೆ ಅದರ ಜೊತೆಗೆ ಹಾಡು ಅಂದರೆ ನನ್ಗೆ ಇಷ್ಟ ಸರಿಗಮಪ ಕೇಳೋದಂದರೆ ಬಹಳ ಇಷ್ಟ ಸರಿಗಮಪದಲ್ಲಿ ನಮ್ಮ ಗ್ರಾಮೀನ ಟೀ ಜೀ ಕನ್ನಡ ಅಂತೂ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಒಳ್ಳೊಳ್ಳೆಯ ಕಲಾವಿದರನ್ನು ಗುರುತಿಸಿ ಅವ್ರಿಗೆ ಅವ್ಕಾಶ ಕೊಡ್ತಾ ಇದೆ ಸರಿಗಮಪದಲ್ಲಿ ಅನೇಕ ಪ್ರತಿಭಾನ್ವಿತರು ಇವತ್ತು ಹೊರಗೆ ಬರ್ತಾ ಇದ್ದಾರೆ ಟಿವಿ ಮಾಧ್ಯಮ ನಿಜವಾಗಿಯೂ ಇವತ್ತು ಬಹಳಷ್ಟು ಸಂಕುಚಿತವಾಗಿ ಇರತಕ್ಕಂಥದನ್ನ ಓಪನಾಗಿ ಇಟ್ಟಿದೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾ ಇದೆ ಎಲ್ಲಿ ಪ್ರತಿಭೆ ಇದೆಯೋ ಆ ಪ್ರತಿಭೆಗೆ ಒಂದು ಒಳ್ಳೆಯ ಅವಕಾಶವನ್ನ ಕೊಡತಕ್ಕಂಥದ್ದು ಇವತ್ತು ಆಗ್ತಾ ಇದೆ ಅದು ಮಕ್ಕಳ ಮನೋವಿಕಾಸಕ್ಕೆ ಅವರ ಸರ್ವಾಂಗೀಣ ಪ್ರಗತಿಗೆ ಅಣಿಯಾಗ್ತದೆ ಅನ್ನುವಂಥದ್ದು ವಾಸ್ತವ ಸತ್ಯ ಆ ದೆಸೆಯಲ್ಲಿ ನಾವು ಮಕ್ಕಳಿಗೆ ಪದೆ ಪದೆ ಈ ಶಿನಿಮನು ನೋಡ್ಬೇಡ್ರಿ ಟಿವಿ ನೋಡ್ಬೇಡ್ರಿ ಆಮೇಲೆ ನಾವು ಓದಿರಿ ಓದಿರಿ ಅನ್ನುವಂಥದ್ದನ್ನು ಹೇಳಬಾರದು ಆ ಮಕ್ಕಳಲ್ಲಿ ಅದು ಎಲ್ಲವೂ ಬೇಕು ಮನೋರಂಜನೆ ಬೇಕು ಮನೋರಂಜನೆ ಜೊತೆಗೆ ಆಟ ಬೇಕು ಆಟದ ಜೊತೆಗೆ ಪಾಠ ಬೇಕು ಇದೆಲ್ಲವೂ ಆದಾಗ ಆ ಮಕ್ಕಳು ಪರಿಪೂರ್ಣವಾಗಿ ಬೆಳೀತಾರೆ ಅನ್ನುವಂಥದ್ದು ಎಸ್ ಅದಕ್ಕೆ ನಾವು ಈ ಸಿನಿಮಾಗಳನ್ನು ನೋಡ್ಬೇಡ್ರಿ ಆಮೇಲೆ ಟಿವಿ ನೋಡ್ಬೇಡ್ರಿ ಅಂತಕ್ಕಂಥದ್ದು ಮಕ್ಕಳಿಗೆ ಹೇಳಬಾರ್ದು ಅದರ ಬದಲಾಗಿ ಅದು ಎಲ್ಲಿ ಸಾಧ್ಯತೆ ಇದೆಯೋ ಒಳ್ಳೊಳ್ಳೆಯ ಸಿನಿಮಾಗಳು ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಒಂದು ಕ್ರಿಯಾತ್ಮಕವಾಗಿ ಇರತಕ್ಕಂತಹ ವಿಚಾರಗಳಲ್ಲಿ ಅವರ ಮನೋವಿಕಾಸಕ್ಕೆ ದಾರಿ ಮಾಡಿಕೊಡ್ತವೆ ಅದಕ್ಕೆ ನಾನು ಸಿನಿಮಾ ನೋಡ್ತೇನೆ ಟಿವಿ ನೋಡ್ತೇನೆ ಪುಸ್ತಕ ಓದ್ತೀನಿ ಈ ಓದುವಿಕೆಯಿಂದ ನೋಡುವಿಕೆಯಿಂದ ನಮ್ಮ ವ್ಯಕ್ತಿತ್ವ ನಮ್ಮ ಮನೋ ಧರ್ಮ ನಮ್ಮ ವ್ಯಕ್ತಿತ್ವ ವ್ಯಕ್ತಿತ್ವದಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡುಕೊಳ್ಲಿಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಆ ದೆಸೆಯಲ್ಲಿ ನಾನು ಇನ್ನೂ ಸಹ ಅನೇಕ ಪುಸ್ತಕಗಳ್ನ ಓದ್ತಾ ಇದೇನೆ ಓದ್ತಾ ಇದ್ದೀನಿ ಇತ್ತಿತ್ತಲಾಗಿ ಸುಮಾರು ನಾನು ಇಪ್ಪತ್ತು ಮೂವತ್ತು ಪುಸ್ತಕಗಳ್ನ ಓದಿದ್ದೆ ಒಳ್ಳೊಳ್ಳೆಯ ಸಿನಿಮಾಗಳ್ನ ನೋಡ್ತಾ ಇದ್ದೇನೆ ಅದಕ್ಕೆ ಈ ಹವ್ಯಾಸಗಳು ಮಕ್ಕಳಲ್ಲಿ ಬೆಳೆಸಬೇಕು ನಾವು ಬೆಳೆಸ್ಕೊಳಬೇಕು ಅನ್ನುವಂಥ